ಹೌದು ನಾನು ಆನ್ಲೈನ್ ಮ ಮೋಸದ ಕರೆಗಳನ್ನು ಎದುರಿಸಿದ್ದೀನಿ ಏಕೆಂದ್ರೆ ನನಗೆ ಒಂದು ಸರ್ತಿ ನಿನ್ನ ಮೊ ನಿಮ್ಮ ಬ್ಯಾಂಕಲ್ಲಿ ಇಷ್ಟು ಹಣ ಬಂದು ಬಂದಿದೆ ಹಾನ್ ನೀವು ಒಂದು ಪಿನ್ ಕೋಡನ್ನು ನಿಮ್ಮ ನಂಬರನ್ನು ಕೊಡಿ ಎಕೌಂಟ್ ನಂಬರನ್ನು ಕೊಡಿ ಎಂದು ಕೇಳಿದ್ದಾರೆ ಅದರೆ ನಾನು ಕೊಡಲು ನಿರಾಕರಿಸಿದೆ ಅಷ್ಟೇ ಅಲ್ಲದೆ ಅಷ್ಟಲ್ಲದೆ ಇದರಿಂದ ನಾವು ಪಾರಾಗಲು ಅವರನ್ನು ಅವರಿಗೆ ನಾವು ಬ್ಯಾಂಕಿನ ನಮ್ಮ ಯಾವುದೇ ಮಾಹಿತಿಯನ್ನು ನೀಡ್ಬಾರ್ದು ಯಾಕೆಂದ್ರೆ ಆ ಮಾಹಿತಿಯನ್ನು ನೀಡಿದ ತಕ್ಞಣ ನಮ್ಮ ಎಕೌಂಟ್ನಲ್ಲಿ ಹಣವನ್ನು ಸರಿಯಾಗಿ ಅವರು ಬೋಳಿಸುತ್ತಾರೆ ಅಷ್ಟೇ ಅಲ್ಲದೆ ಈ ವಂಚನೆಯಿಂದ ಪಾರಾಗಲು ನಾವು ಅವರಿಗೆ ನಾವು ಯಾವುದೇ ರೀತಿಯ ಮಾಹಿತಿಯನ್ನು ನೀಡಬಾರದು ಅಷ್ಟೇ ಅಲ್ಲದೆ ನಾನು ಕೆಲವು ಜನರಿಗೆ ಹೇಳುವ ಸಲಹೆ ಎಂದರೆ ನಾವು ಎಕೌಂಟ್ ನಂಬರಿ ನಮ್ಮ ಎಕೌಂಟ್ ನಂಬರ್ ಆಗಲಿ ನಮ್ಮ ನಮಗೆ ನಿಮ್ಮ ಮೊಬೈಲ್ನಲ್ಲಿ ಒ ಟಿ ಪಿ ಬರುತ್ತದೆ ಎನ್ನುತರೆ ಆ ಒ ಟಿ ಪಿ ನಂಬರ್ ಆಗಲಿ ಯಾವುದನ್ನು ಕೊಡಲು ಹೋಗಬಾರ್ದು ನಾವು ಅವರಿಗೆ ಹೇಳಬೇಕು ನಾವು ನೇರವಾಗಿ ಬ್ಯಾಂಕಿಗೆ ಹೋಗಿ ನಾವು ನೋಡುತ್ತೇವೆ ನಿಮ್ಮ ನಿಮ್ಮ ಅವಶ್ಯಕತೆ ನಮಗೆ ಇಲ್ಲ ಎಂತ ಹೇಳಿಕೊಂಡು ಅದನ್ನು ನಾವು ಅಲ್ಲಿಯೇ ಅವರಿಗೆ ಹೇಳಿಬಿಡಬೇಕು ಹೀಗೆ ನಾವು ಪಾರಾಗಬಹುದು ಇಲ್ಲದೇ ಇದ್ದರೆ ನಾಮ ಹಾಕ್ಕೊಳ್ಳುವುದು ಗ್ಯಾರಂಟಿಯೇ ಆಗುತ್ತದೆ